ಅಲೋ ಹೇಳಿ ಯಾರು ಮಾತಾಡೋದು ಹಾಂ ರೀ ಎಲ್ಲಿಂದ ಮಾತಾಡ್ತ ಇದೀರಿ ಹಾಂ ಹಾಂ ಏನು ಯಾವ ವಿಷಯಕ್ಕಾಗಿ ಲೋನ್ ಬೇಕಾಗಿತ್ತಾ ಜಾಯಿಂಟ್ ಲೋನಾ ಹಾಂ ಜಾಯಿಂಟ್ ಲೋನ್ ಅಂದರೆ ಇಬ್ರು ಯಾವ ಥರ ಇಲ್ಲ ಈಗ ಹಾಸ್ಪೆಟಲ್ ಓಪನ್ ಅಂದ್ರೆ ಹಾಸ್ಪೆಟ್ಲಲ್ಲಿ ಎಕ್ವಿಪ್ಮೆಂಟ್ಸ್ ಸಲ್ವಾಗ್ ಬೇಕಾ ಅಥವಾ ಏನು ಕಟ್ಟಡಕ್ಕೆ ಬೇಕಾ ಒಟ್ನಲ್ಲಿ ಹಾಸ್ಪಿಟಲ್ ಸೆಟಪ್ ಮಾಡಕ್ಕೆ ಬೇಕು ಹಾಂ ಹಾಂ ನಮ್ಮಲ್ಲಿ ಲೋನ್ ಕೊಡ್ಬೋದು ರೀ ನಮ್ದು ಬ್ಯಾಂಕಿಂದ್ಲೇ ಆದ್ರೆ ನೀವೆಲ್ಲ ಏನಪ್ಪಾ ಅಂದರೆ ಕೊಟೇಶನ್ಸ್ಗಳು ತರಿಸ್ಬೇಕು ನಿಮ್ಮ ಹಾಸ್ಪಿಟ್ಲಿಗೆ ಏನೇನು ರಿಕ್ವೈರ್ಮೆಂಟು ಬೇಕಾಗ್ತದೆ ಆಮೇಲೆ ಆಪ್ರೇಷನ್ ಥೇಟ್ರು ಏನೇನು ಬೇಕಾಗ್ತವೆ ನಿಮ್ಗೆ ವೈದ್ಯಕೀಯ ಸಲಕರಣೆಗಳು ಏನು ಬೇಕಾಗ್ತವೆ ಅದು ಟೋಟಲ್ ಎಸ್ಟಿಮೇಟ್ ಮಾಡಿ ನಿಮ್ಗೆ ಎಷ್ಟು ಲೋನ್ ಬೇಕು ಅಂತಕ್ಕಂಥದ್ದು ಮಾಹಿತಿ ಕೊಟ್ಟರೆ ನಮ್ಮ ಬ್ಯಾಂಕಿಂದ ಎಷ್ಟು ಕೊಡಕ್ಕೆ ಸಾಧ್ಯ ಅದಾ ಅಂಬುದು ನಿಮ್ಗೆ ತಿಳಿಸ್ತ ಇದ್ದಿವಿ ಇದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಟ್ರಿ ಅಂದರೆ ನಾವು ಅದಕ್ಕೆ ನಿಮ್ಗೆ ಎಲ್ಜಿಬ್ಲಿಟಿ ಇದ್ದರೆ ಅದಕ್ಕೆ ನಿಮ್ಮ ಎಲ್ಜಿಬ್ಲಿಟೀ ಅರ್ಹತೆ ಇದ್ದರೆ ನಾವು ಲೋನ್ ಕೊಡ್ಬೌದು ಸಾಧ್ಯ ಎಷ್ಟು ಬೇಕು ಮತ್ತು ತಿಂಗ್ಳಾ ಕಟ್ತೀರಾ ವರ್ಷಕ್ಕೆ ಕಟ್ತೀರಾ ಯಾವ್ಯಾವ ರೀತಿ ಎಂಬುದು ತಿಳಿಸ್ಕೊಟ್ರೆ ಅದು ಕೂಡ ನಿಮಗೆ ಮಾಹಿತಿ ನೀಡ್ಬೌದು ಹಾಸ್ಪಿಟಲ್ ಎಲ್ಲಿ ಮಾಡ್ತಾ ಇದಿರಿ ಆ ಬಿಲ್ಡಿಂಗೂ ಅದೇನು ಬಾಡ್ಗೆ ಇದೇ ಸ್ವಂತ ಇದೇ ಬಾಡಿಗೆ ಇದ್ದರೆ ಅಗ್ರೀಮೆಂಟ್ ಫಾರ್ ರೆಂಟ್ ಅಂತ ಮಾಡ್ಕೊಬೇಕು ಎಷ್ಟು ವರ್ಷ ಹಿಂದೆ ಅಗ್ರೀಮೆಂಟ್ ಮಾಡಿಕೊಂಡ್ರಿ ಆ ಪೇಪರನ್ನ ಕೊಡಬೇಕು ಆಮೇಲೆ ನಿಮ್ಮದು ಡಾಕ್ಟ್ರಸ್ಸ್ ಓದಿರತಕ್ಕಂಥ ಸರ್ಟಿಫಿಕೇಟ್ ಕೊಡಬೇಕು ಎಮ್ ಬಿ ಬಿ ಎಸ್ಸು ಎಮ್ ಡಿ ನಿಮ್ಗೆ ಏನು ಕ್ವಾಲಿಫಿಕೇಷನ್ ಆಗಿದೆ ಆ ಸರ್ಟಿಫಿಕೇಟ್ ಜೆರಾಕ್ಸ್ ಹಚ್ಚಬೇಕು ಮತ್ತು ನೀವು ಯಾವ ಯಾವ ಎಕ್ಯುಪ್ಮೆಂಟ್ಸು ಯಾವ್ಯಾವ ಹಾಸ್ಪಿಟಲ್ನಾಗ ಏನೇನು ನೆಸ್ಸಿಟಿ ಇದೆ ಟೋಟಲ್ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟರೆ ಅದು ನಾವು ಸ್ಯಾಂಕ್ಷನ್ ಮಾಡಿ ನಿಮ್ಗೆ ಅದು ಒಂದು ಲೋನ್ ಆಫರ್ ಲೆಟ್ರ್ ಅಂತ ಕೊಡ್ತೀವಿ ಮೊದಲು ಲೋನ್ ತೊಗೊಂಡ ಮೇಲೆ ರೀಪೇಮೆಂಟ್ ಮಾಡ್ಬೇಕು ನೀವು ತಿಂಗ್ಳಾ ತಿಂಗ್ಳಾ ನೀವು ಕಟ್ಬೌದು ತಿಂಗ್ಳಾ ತಿಂಗ್ಳಾ ಕಟ್ಟಿದ್ರೆ ಅದು ನಿಮಗೇನಪ್ಪಾ ಅಂದರೆ ಅದು ಪಿರಿಯಡ್ ಫಿಕ್ಸ್ ಮಾಡಿಕೊಳ್ಬೇಕು ಐದು ವರ್ಷ ಹತ್ತು ವರ್ಷ ಎಂಟು ವರ್ಷ ಅಂಬುದು ಫಿಕ್ಸ್ ಮಾಡಿಕೊಂಡ್ರೆ ಆ ಪಿರಿಯಡ್ನಾಗ ಇ ಎಮ್ ಐ ಅಂತರೆ ಅದಕ್ಕೆ ಇಕ್ವಿಟೇಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ ಇ ಎಮ್ ಐ ಫಿಕ್ಸ್ ಆಗುತ್ತೆ ಆ ಇ ಎಮ್ ಐ ಪ್ರಕಾರ ನೀವು ಕಟ್ತಾ ಹೋಗಬೇಕು ಒಂದು ಇ ಎಮ್ ಐ ಅಂತಂದರೆ ಮುಂಚಿತವಾಗಿ ಕಟ್ಟಿದ್ರೆ ನಡೆದು ಬಿಟ್ಟು ಮಧ್ಯದಲ್ಲಿ ಏನಾದರೂ ವಿಳಂಬ ಆದರೆ ನಿಮ್ಗೆ ಯಾವ್ದೂ ತೊಂದರೆ ಆಗೋದಿಲ್ಲ ಬನ್ರಿ ಎಲ್ಲ ಅರ್ಜಿಗಳನ್ನು ಮತ್ತು ಡಾಕ್ಯುಮೆಂಟ್ ನಿಮ್ಮಲ್ ಏನೇನು ಅದಾವೆ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬನ್ರಿ ಅದನ್ನು ನಾವು ನೋಡಿ ನಿಮಗೆ ಅದಕ್ಕೆ ಏನೇನು ಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ ರೀ ಅದು ಪೂರ್ತಿ ಸಂಪೂರ್ಣವಾಗಿ ಆಯಿತು ನಮ್ಮ ಚೆಕ್ಲೀಸ್ಟ್ ಕೂಡ ಕೊಡ್ತಾ ಇದ್ದೀವಿ ಏನೇನು ಬೇಕು ಅಂತ ಎಂಬುದು ಅದ್ರ ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿರಿ ಅದಕ್ಕೆ ಲೋನಿಗೆ ಆಗ್ತದೆ